ನಾನು ಆರ್ಡರನ್ನು ನೀಡಿದೇನೆ ಆದರೆ ನಂಗೆ ಅದು ಡೆಲಿವರ್ಡಾಗಲಿಲ್ಲ ಆದರು ಡೆಲಿವರ್ಡಾಗಿದೆ ಅಂತ ಮಾಹಿತಿಯನ್ನು ನೀಡ್ತಾಯಿದೆ ಇದ್ರ ಬಗ್ಗೆ ನಾನು ಸಂಬಂಧಪಟ್ಟ ಮಾರಾಟಗಾರರಹತ್ರ ವಿನಂತಿಸ್ತೇನೆ ನಂಗೆ ಆ ಸಾಮಗ್ರಿ ಇನ್ನೂ ತಲುಪಲಿಲ್ಲ ಆದರು ಡೆಲಿವರ್ಡ್ ಅಂತ ಮಾಹಿತಿ ಬರ್ತಿದೆ ಇದರ ಬಗ್ಗೆ ನೀವೇನಾದರು ಕ್ರಮಕೈಗೊಳ್ಬೇಕಾಗಿ ನಾನು ದೂರು ದೂರು ದಾಖಲಿಸ್ತಾಯಿದ್ದೇನೆ ಇದರ ಇದರ ಪರವಾಗಿ ನಂಗೆ ಪರಿಹಾರ ಒದಗಿಸಿ ಕೊಡಬೇಕಾಗಿ ವಿನಂತಿಸ್ತೇನೆ